ಮಗನ್ನ ಕೇಳಿ ಹೇಳ್ತೀನಿ ಹಲೋ ಹೂವಿನ ಅಂಗಡಿ ಏನು ರೀ ಇದು ಪ್ರಜ್ವಲಂದು ಹೂವಿನ ಅಂಗಡಿ ಏನು ರೀ ಹಾಂ ನಿಮ್ಮಲ್ಲಿ ನಿಮ್ಮಲ್ಲಿ ಯಾವ ಥರ ಹೂ ಅದಾವೆ ರೀ ಸಂಪ್ಗೆ ಆಮೇಲೆ ಇರ್ವ ಇವು ರಿ ಸಾವಂತಿಗೆ ಮಲ್ಲಿಗೆ ಹೂ ಇವು ಗುಲಾಬಿ ಆಮೇಲೆ ಮಾವಿನ ಎಲೆ ಐತ್ರಿ

ಆಮೇಲೆ ಒಂದು ಕೆಜಿಗೆ ಎಷ್ಟು ರೀ ರೇಟ ಹೇಳಿರಿ ಒಂದೊಂದು ಇದು ಸೇವಂತಿಗೆ ಹೆಂಗೆ ಕೆಜ್ ರೀ ಮಲ್ಲಿಗೆ ರೀ ಆ ಕಾಕಡಾ ಆಮೇಲೆ ದುಂಡು ಮಲ್ಲಿಗೆ ಆಮೇಲೆ ಇದು ಕನಕಾಂಬ್ರ ರೀ ಕನಕಾಂಬ್ರ ಸಂಪಿಗೆ ಹೂ ಐತೆ ರೀ ಸಂಪಿಗೆ ಆಮೇಲೆ ಇದು ಇದು ಅದಾವೇನು ರೀ ರೋಜ್ ಹೂ ಅವೆಲ್ಲಾ ಅದಾವೆ ರೀ ಆಮೇಲೆ ಸಾವಂತಿ ಹೂ ಬಿಳಿ ಸಾವಂತ್ಗಿ ಕೆಂಪು ಶಾ ಇದು ಹಳದಿ ಸಾವಂತ್ಗಿ ಎರಡೂ ಅದಾವ್ರಿ ಒಂದು ಕೆಜಿಗೆ ಎಷ್ಟಕ್ಕೆ ಬೀಳ್ತಾವೆ ಅವೆಲ್ಲ ಎಲ್ಲ ಒಂದೇ ಹಾಂ ಎಲ್ಲ ಎಲ್ಲ ಒಂದೊಂದು ಕೆಜಿ ಎಲ್ಲ ಒಂದೊಂದು ಕೆಜಿ ಬೇಕು ರೀ ಒಂದು ರೇಟ್ ನೋಡಿ ಫ್ರೆಶ್ ಅದಾವಾ ಯಾಕಂದೆ ಪೂಜಾಕಲ್ಲ ರಿ ಚೆನ್ನಾಗಿರೋದು ಕೊಡಿರಿ ಹ್ಞೂ ಹಾಂ ಪಾರ್ಸೆಲ್ ಪಾರ್ಸೆಲ್ ಮಾಡ್ತೀರಿ ಏನು ಬರೋಣ್ ರೀ ಹೌದಾ ರಿ ಓಕೆ ಬರ್ತಿವಿ ರೀ ಎಲ್ಲ ಫ್ರೆಶ್ ಮಾಲು ಕೊಡಿರಿ ನಾಳೆ ಬರ್ತೀವಿ ರೀ ನಾಳೆ ಬರ್ತೀವಿ ರೀ ಓಕೆ ಬೆಳಗ್ಗೆ ರೀ ಬೆಳಗ್ಗೆ ಬೆಳಗ್ಗೆ ರೀ ಹ್ಞೂ ರೀ